ನಾನು ಮನರಂಜನಾ ಚಟುವಟಿಕೆಯಲ್ಲಿ ಪಟ್ ಬಿಡುವಿನ ಸಮಯದಲ್ಲಿ ಮನೋರಂಜನೆಗಾಗಿ ನಾನು ಟಿವಿ ನೋಡುತ್ತೇನೆ ಮತ್ತು ಮೊಬೈಲನ್ನು ಹೆಚ್ಚಾಗಿ ಬಳಸ್ತೇನೆ ಓದುವುದು ತುಂಬ ಪುರಾಣ ಕತೆಯ ಪಂಚತಂತ್ರಗಳು ಈ ರೀತಿ ಕಥೆಗಳನ್ನು ನಾನು ಓದಿ ಅದರ ಬಗ್ಗೆ ಅರ್ಥ ಮಾಡಿಕೊಂಡು ತುಂಬ ತುಂಬ ವಿಷಯಗಳನ್ನು ತಿಳಿದುಕೊಂಡು ಬುಕ್ಕಿನಲ್ಲಿ ಮಾಡುತ್ತೇನೆ ಮತ್ತು ಟಿ ವಿಯನ್ನು ಹೆಚ್ಚಿಗೆ ನೋಡ್ತೇನೆ ಟಿವಿ ಅಂದರೆ ಕ್ರಿಕೆಟು ಈ ಥರ ಐ ಪಿ ಎಲ್ ಟೈಮಲ್ಲೆಲ ನಾನು ಟಿವಿ ನೋಡ್ತೀನಿ ಮತ್ತು ಮೊಬೈಲನ್ನು ಕೂಡ ನಾನು ಹೆಚ್ಚಾಗಿ ಬಳಸ್ತೀನಿ ನನ್ನ ಒಂದು ನಾನು ತುಂಬ ಮೊಬೈಲನ್ನು ಬಳಸ್ತೀನಿ ನಾನು ಬಿಡುವಿನ ಸಮಯದಲ್ಲಿ ನಾನು ಮೊಬೈಲು ಟಿವಿ ಪುಸ್ತಕ ಈ ಮೂರು ಬಿಟ್ಟು ನಾನು ಆಡುವುದು ಕೂಡ ತುಂಬ ಕಮ್ಮಿ ಆಟ ಆಡೋದು ಕೂಡ ತುಂಬ ಕಮ್ಮಿ ಎಲ್ಗೂ ಆಟ ಆಡೋಕೆ ಕೂಡ ನಾನು ಹೋಗೋದಿಲ್ಲ ಬರಿ ಮೊಬೈಲು ಮೊಬೈಲು ಟಿವಿ ಪುಸ್ತಕ ಈ ಮೂರೂ ಬಿಟ್ಟು ನನಗೆ ಏನು ಮಾಡುವುದಿಲ್ಲ ಅದಕ್ಕಾಗಿ ನಾನೂ ನನ್ನ ಒಂದು ಮನೋರಂಜನೆ ಇಷ್ಟೇ